ಹ್ಞೂ ಹೌದು ಮೇಡಮ್ ಹೇಳಿ ಹಲೋ ಹಾಂ ಹೇಳಿ ಮೇಡಮ್ ಹಾಂ ಹಾಂ ಸಿಗುತ್ತೆ ಮೇಡಮ್ ಹಾಂ

ಹಲೋ ಓ ಕೇಳಿ ಕೇಳಿಸ್ತಿಲ್ಲ ಸ್ವಲ್ಪ ಡಿಸ್ಟಬೆನ್ಸ್ ಇದೆ

ಅಂದರೆ ಫ್ರೂಟ್ಸ್ ಐಟಮ್ಮಾ ಹಾಂ ಇದೆ ಎಲ್ಲ ಥರದ್ದು ಹಣ್ಣು ಇದೆ ನಿಮ್ಮ ಹ್ಞೂ ಎಲ್ಲ ಇದೆ ಸೇಬು ದ್ರಾಕ್ಷಿ ಹಾಂ ಮೂಸಂಬಿ ಪಪ್ಪಾಯ ಬಾಳೆಹಣ್ಣು ಪೈನಾಪಲ್ಲು ದಾಳಿಂಬೆ ಆಮೇಲೆ ಕಿವಿ ಫ್ರೂಟ್ಸು ಡ್ರ್ಯಾಗನ್ ಫ್ರೂಟ್ಸು ಎಲ್ಲ ಸಿಗುತ್ತೆ ಮೇಡಮ್ ನಮ್ಮ ಅಂಗಡಿಲಿ ಹಾಂ ಹ್ಞೂ ಆಯ್ತು ಮೇಡಮ್ ನಿಮ್ಮ ಮನೆ ಅಡ್ರೆಸ್ ಹೇಳಿ

ಹಾಂ ಹಾಂ ಯಾವ ಫ್ರೂಟ್ಸು ಎಷ್ಟು ಎಷ್ಟು ಬೇಕು ಎಷ್ಟೆಷ್ಟು ಕೆ ಜಿ ಬೇಕು ಹೇಳಿ ಮೇಡಮ್

ಹಾಂ ಹೇಳಿ ಮೇಡಮ್ ಹಾಂ ಸೇಬು ಅರ್ಧ ಹಾಂ ಕಿತ್ತಳೆ ಒಂದು ಕೆ ಜಿ ಹ್ಞೂ

ಹಾಂ ಅಷ್ಟೇನು ಮೇಡಮ್

ಹಾಂ ಆಯ್ತು ಮೇಡಮ್ ಹಾಂ ಸರಿ ಮೇಡಮ್ ಹಾಂ ಇದು ಎಲ್ಲ ನಿಮಗೆ ಬಿಲ್ಲು ಸೇರಿ ಒನ್ ತೌಸಂಡ್ ರೂಪಿಸಾಗುತ್ತೆ ಹಾಂ ನಿಮ್ಮನ್ನ ಅಡ್ರೆಸ್ಸಾ ಸಹ ಹೇಳಿ ಮೇಡಮ್ ಎಲ್ಲಿ ಬರುತ್ತೆ ಮನೆ ನಂಬರು ಡೋರ್ ನಂಬರೆಲ್ಲ ಹಾಂ ಹಾಂ ವಾಟ್ಸ್ಆ್ಯಪ್ ಮಾಡ್ತೀರಾ ಮೇಡಮ್ ಹಾಂ ಸರಿ ಸರಿ ಹಾಂ ತ್ಯಾಂಕ್ ಯು ಮೇಡಮ್ ಹೌದು ಹೌದು